ನಾನು ಚಿಕ್ಕವಯಸಲ್ಲಿ ನನಗೆ ವಿಡಿಯೋ ಗೇಮ್ ಆಡೋದು ತುಂಬ ಇಷ್ಟ ಇರ್ತಿತ್ತು ಆವಾಗ ನಾನು ನಮ್ಮ ಮನೆಯಲ್ಲಿ ಕೇಳ್ಬಿಟ್ಟು ವೀಡಿಯೋ ಗೇಮ್ ಬೇಕಂತ ಕೇಳಿದಾಗ ನಾನು ತುಂಬ ಹಠ ಮಾಡಿ ವೀಡಿಯೋ ಗೇಮನ್ನು ತಗೊಂಡೆ ಅವಾಗ ನಾನು ತಗೊಂಡ್ಬರ್ಬೇಕಾದ್ರೆ ನಾನು ಸುಮಾರು ಹತ್ತು ವರ್ಷ ಇದ್ದೆ ನಾನು ಅವಾಗ ಅವಾಗ ನಾನು ತಗೊಳ್ಬೇಕಾರೆ ಅದು ಸುಮಾರು ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಆಗಿತ್ತು ಆ ಟೈಮಲ್ಲಿ ನಾನು ವೀಡಿಯೋ ಗೇಮನ್ನು ತಲೆ ಮೇಲೆ ಇಡ್ಕೊಂಡು ಹೀಗೆ ಓಡ್ಕೊಂಡು ಬರ್ತಿದ್ದೆ ರೋಡಲ್ಲಿ ತ ವೀಡಿಯೋ ಗೇಮ್ ಕೊಂಡ್ಕೊಂಡಿದ್ದು ಖುಷೀಲಿ ಅವಾಗ ನಮ್ಮ ರೋಡಲ್ಲಿ ಇದ್ದ ನಾಯಿಗಳೆಲ್ಲ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಓಡಿ ಬರ್ತಿದುದನ್ನ ನೋಡ್ಬಿಟ್ಟು ಇವ್ನ್ಯಾ ಈ ನಾಯಿಗಳೆಲ್ಲ ನನ್ನ ಅಟ್ಟಾಡಿಸ್ಕೊಂಡು ಬಂತು ಅವಾಗ ನಾನು ಫುಲ್ಲು ಸ್ಪೀಡಾಗಿ ಎದ್ನೋ ಬಿದ್ನೋ ಅಂತ ಓಡಿದ್ದು ನನಗೆ ಈಗ್ಲೂ ಕೂಡ ನೆನೆಸ್ಕೊಂಡ್ರೆ ತುಂಬ ನಗು ಬರ್ತೈತೆ ಇದು ನನ್ನ ತುಂಬ ನಗಿಸುವ ಒಂದು ಸನ್ನಿವೇಶ ಮತ್ತೆ ದೃಶ್ಯ ನನ್ನ ಲೈಫಲ್ಲಿ